ನನ್ನ ಪ್ರಕಾರ ಯಾರದ್ದೋ ಅಂಗಡಿ ಹೊಸಾದು ಓಪನ್ ಮಾಡಬೇಕಂದ್ರೆ ಇಲ್ಲಾಂದರೆ ಯಾರ ಹೊಸ ಬಿಸ್ನೆಸ್ಸು ಓಪನ್ ಮಾಡಬೇಕಂದ್ರೆ ಅವ್ನ ಹೇಗೆ ಎಲ್ಲರಿಂದ ರೀಚ್ ಪಬ್ಲಿಕ್ ಜಾಸ್ತಿ ಮಾಡಿದಂತೆ ನನ್ನ ಪ್ರಕಾರ ಅಂದರೆ ಮೀಡ್ಯಾ ಅದೇ ಬೆಂಗಳೂರಿನಲ್ಲಿ ಜಾಸ್ತಿ ನ್ಯೂಸ್ ನೆ ಏ ನೋಡ್ತಾರೆ ಎಲ್ಲರದೂ ಮೀಡ್ಯಾ ಅದು ಮೀಡ್ಯಾನಲ್ಲಿ ತುಂಬ ಜಾಸ್ತಿ ಪವರ್ ಇದೆ ಎಲ್ಲಾನಲ್ಲಿ ಎಲ್ಲರ ಹತ್ತಿರ ಅದು ಹೋಗ್ತಾನೆ ಮೀಡ್ಯಾನಲ್ಲಿ ಹೆ ಅದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಇಲ್ಲಾಂದರೆ ಸ್ವಲ್ಪ ಮನೆಯಿಂದ ಸ್ವಲ್ಪ ಒಂದು ಪಾರ್ಟಿ ಇಡ್ತಾನಂತೆ ಅದು ಬೇಕು ಅಂತೆ ಒನ್ನಿಂದ್ರ ನನ್ನ ಹತ್ತಿರ ಅವ್ರದು ಅವನ್ಗತ್ತದೆ ಅವ್ನು ಅವ್ನು ಫ್ಯಾಮಿಲಿನಲ್ಲಿ ಹೋಗಿ ಹೇಳ್ತಾನೆ ಇಲ್ಲಾಂದರೆ ಪೋಸ್ಟಲ್ಲಿ ಹಾಕಬೇಕು ಜ ಇದು ಅದು ಸಿಟಿಯಿಂದ ಬೇರೆ ಸಿಟಿಯಲ್ಲಿ ಅಲ್ಲಿ ಹೋಗಿ ಪೋಸ್ಟಲ್ಲಿ ಹಾಕಬೇಕು ಅಡ್ವರ್ಟೈಸ್ಮೆಂಟು ತುಂಬ ಸ್ವಲ್ಪ ಈಸಿನೂ ಹಾಕ್ತಾನೆ ನೂಸ್ ಪೇಪರ್ನಲ್ಲಿನೂ ಅದು ಸ್ ಜಾಸ್ತಿ ವಿಲೇಜಸ್ ಹತ್ತಿರ ಹಳ್ಳಿ ಅಲ್ಲಿ ಗೊತ್ತಾಗಬೇಕಂತೆ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬೆಕ್ ಕೊಡಬೇಕು ಏನಕ್ಕಂದರೆ ಅಲ್ಲಿ ಜಾಸ್ತಿ ಓಲ್ಡ್ ಪೀಪಲ್ಸು ಅವನು ಜಾಸ್ತಿ ನ್ಯೂಸ್ ಪೇಪರ್ ಹೆ ಓದ್ತಾರೆ ಅದನಲ್ಲಿ ಎಲ್ಲರಿಗೆ ಗೊತ್ತಾಗ್ತದೆ